ಡ್ರಾಯಿಂಗ್ಗೆ ಸಂಬಂಧಿಸಿದಂತೆ ನಾನು ಎದುರಿಸಿದ ಸವಾಲುಗಳು ಯಾವುದು ಎಂದರೆ ನಾನು ಯಾವುದಾದರೂ ಒಂದು ಚಿತ್ರವನ್ನು ನೋಡಿದಾಗ ಅದು ನನಗೆ ಆಕರ್ಷಣೆ ಆದಾಗ ಅದನ್ನು ಬಿಡಿಸಬೇಕು ಎಂಬ ಛಲ ನನ್ನಲ್ಲಿ ಹುಟ್ಟಿದರೆ ಅದನ್ನು ನಾನು ಸಾಧಿಸಲೇ ಬೇಕು ಎಂದು ನ ಬಿಡಿಸುತ್ತೇನೆ ಅದರಲ್ಲಿ ಡ್ರಾ ಮಾಡಲು ಹೋದಾಗ ಎಷ್ಟೇ ಕಷ್ಟವಿದ್ದರೂ ನಾನು ತಪ್ಪು ಮಾಡಿದೆ ಅಂದರೂ ಮತ್ತೆ ಮತ್ತೆ ಬಿಡಿಸುತ್ತೇನೆ ಎ ಒಂದರಿಂದ ಹತ್ತು ಬಾರಿ ಆದರೂ ನಾನು ಮತ್ತೆ ಮತ್ತೆ ಬಿಡಿಸಿ ಪ್ರ್ಯಾಕ್ಟಿಸ್ ಮಾಡುತ್ತೇನೆ ನಂತರ ಅದು ನನ್ನ ಮನಸ್ಸಿಗೆ ಸರಿ ಎನಿಸಿದಾಗ ಅದನ್ನು ಬಿಡಿಸಿದ್ದೇನೆ ಆದ್ದರಿಂದ ನನಗೆ ಡ್ರಾಯಿಂಗ್ ಎಂದರೆ ತುಂಬ ಇಷ್ಟ